ನಾನು ಇತ್ತೀಚಿಗೆ ಅಮೆಝಾನಿಂದ ಒಂದು ಹೊಸ ಮೊಬೈಲ್ ಫೋನನ್ನು ತಗೊಂಡೆ ಆ ಮೊಬೈಲ್ ಫೋನಲ್ಲಿ ತುಂಬ ಚೆನ್ನಾಗಿದೆ ಆ ಮಾಡೆಲ್ಲು ಅಷ್ಟೆ ಇತ್ತೀಚಿನ ಮಾಡೆಲ್ಲನ್ನು ತಗೊಂಡಿರೊದರಿಂದ ಅದು ತುಂಬ ಮೊಬೈಲ್ ಫೋನು ತುಂಬ ಚೆನ್ನಾಗಿದೆ ಮತ್ತು ಅದು ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ನನಗೆ ಹಾಗೇ ಮೊಬೈಲ್ ಕ್ಯಾಮೆರಾದ ಕ್ಲಾರಿಟಿಯು ಕೂಡ ತುಂಬ ಚೆನ್ನಾಗಿದೆ ಒಂದು ಫೋಟೋ ತೆಗೆದ್ರೆ ಅದರಲ್ಲೂ ಸಹ ತುಂಬ ಚೆನ್ನಾಗಿ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆಯ ಅಡ್ಜಸ್ಟ್ಮೆಂಟ್ ಇದೆ ಹಾಗೂ ಅದರಲ್ಲಿ ತುಂಬ ಆಪ್ಗಳನ್ನು ಡೌನ್ಲೋಡ್ ಸಹ ಮಾಡ್ಕೊಬಹುದು ಎಷ್ಟೇ ಹಾಪ್ ಹಾಕೊಂಡ್ರು ಸಹ ಅದು ತುಂಬ ಇದಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಮೊಬೈಲು ಹಾಗೇ ಅದರಲ್ಲಿ ಕಾಲಿಂಗು ವಿತ್ ಶೇರಿಂಗ್ ಎಲ್ಲದನ್ನು ತುಂಬ ಚೆನ್ನಾಗಿದೆ ಅದರಿಂದ ಇತ್ತೀಚಿಗೆ ನಾವು ಮೈಸೂರ್ಗೆ ಹೋಗಿದ್ವಿ ಈ ಮೊಬೈಲ್ ತಗೊಂಡಾದಮೇಲೆ ಮೈಸೂರ್ಗೆ ಹೋದಾಗ ಅಲ್ಲಿರುವಂತಹ ಅರಮನೆ ಮತ್ತು ಝೂ ಮತ್ತು ವಸ್ತು ಸಂಗ್ರಹಾಲಯ ಎಲ್ಲವನ್ನು ನೋಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಯೂ ಸಹ ನಮ್ಮ ಸ್ನೇಹಿತರ ಜೊತೆ ಎಷ್ಟೋಂದು ಫೋಟೋಗಳನ್ನೆಲ್ಲ ತಗೊಂಡು ಬಂದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ಫೋಟೋ ಕ್ಲಾರಿಟಿ ಕೂಡ ಬಂದೈತೆ ಹಾಗೆ ಆ ಕ್ಯಾಮರಾದಲ್ಲಿ ಒಳ್ಳೆಯ ಅದಕ್ಕೆ ಬೇಕಾದಂತಹ ಬ್ಯಾಕ್ರೌಂಡ್ ಅಡ್ಜಸ್ಟ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ತೆಗ್ದಿರುವಂಥ ಫೋಟೋಗಳು ಬೇರೆಯವರಿಗೆ ನಾವು ಕಳಿಸಿದ್ರು ಸಹ ವಾಟ್ಸ್ಆ್ಯಪ್ ಮೂಲಕ ಕಳಿಸಿದ್ರು ಸಹ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಮಗೆ ಅಮೆಜಾನ್ ಇಂದ ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟ್ ನಮಗೆ ಸಿಕ್ಕೈತೆ ದಯವಿಟ್ಟು ಆ ಅಮೆಝಾನಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ತುಂಬ ಕಡಿಮೆ ಬೆಲೆಯಲ್ಲೂ ಸಹ ಸಿಕ್ಕೈತೆ ಅದೇ ಮೊಬೈಲನ್ನು ನಾವು ಅಂಗಡಿಯಿಂದ ತಗೊಂಡಿದಿದ್ದರೆ ತುಂಬ ಜಾಸ್ತಿ ಬೆಲೆ ಕೊಡಬೇಕಿತ್ತು ಮತ್ತು ಅವರು ಗ್ಯಾರಂಟಿಯೂ ಸಹ ಗ್ಯಾರಂಟಿ ಕೊಟ್ರುನೂ ನಮಗೆ ಅಷ್ಟು ಒಳ್ಳೆಯ ಪ್ರಾಡಕ್ಟ್ ಸಿಕ್ತಾ ಇರಲಿಲ್ಲ ನನ್ಗೆ ಸಿ ಅಮೆಝಾನಿಂದ ಸಿಕ್ಕಿರುವಂಥ ಒಳ್ಳೆಯ ಕ್ವಾಲಿಟಿ ಆದಂಥ ಮೊಬೈಲು ತುಂಬ ನಮಗೆ ಬಹಳ ಯೂಸ್ ಆಗೈತೆ ಅದು ತುಂಬ ಉಪಯುಕ್ತವಾಗೈತೆ ದಯವಿಟ್ಟು ಅಮೆಝಾನಿಗೆ ತುಂಬ ತುಂಬ ತುಂಬ ಧನ್ಯವಾದಗಳು ಹಾಗೆ ಮೊಬೈಲ್ ತಗೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗೈತೆ ಅದರಿಂದ ಪ್ರವಾಸಕ್ಕೆ ಹೋದಾಗ ನನ್ನ ಸ್ನೇಹಿತರಿಗೂ ಸಹ ಮೊಬೈಲನ್ನು ತೋರಿಸಿ ಅಯ ಅದೇ ಥರ ಮೊಬೈಲನ್ನು ಕೊಂಡುಕೊಳ್ಳಲು ಸಹ ಸಲಹೆ ಮಾಡಿದೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಒಳ್ಳೆಯ ಕ್ಲ ಕ್ಯಾಮರಾದ ಕ್ವಾಲಿಟಿಯೂ ಸಹ ತುಂಬ ಚೆನ್ನಾಗಿ ಬಂದೈತೆ ಹಾಗೆ ಅದಕ್ಕೆ ಸಿಕ್ಕಿರೊವಂಥ ಮೇಲುಗಡೆ ಕವರು ಕೂಡ ತುಂಬ ಚೆನ್ನಾಗಿದೆ ಅದ್ರದ್ದು ಡಿಝೈನು ಸಹ ನನಗೆ ತುಂಬ ತುಂಬ ಇಷ್ಟ ಆಯಿತು ನಾನು ಬೇರೆ ಎಲ್ಲರ್ಗೂ ಹೇಳ್ತೀನಿ ನಮ್ಮ ಅಕ್ಕ ಪಕ್ಕದವರಿಗೆ ನಮ್ಮ ಶಾಲೆಯಲ್ಲಿ ಇರುವಂಥ ಮತ್ತೆ ಫ್ರೆಂಡ್ಸಿಗೆ ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳಿ ಅಮೆಝಾನಲ್ಲೇ ಮೊಬೈಲನ್ನು ಇದೇ ಮಾಡಲ್ ಮೊಬೈಲನ್ನು ತೆಗೆದುಕೊಳ್ಳಲು ಎಲ್ಲರ್ಗೂ ಸಹ ನಾನು ಸಲಹೆ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ಈ ಮೊಬೈಲನ್ನು ಕಳಿಸಿಕೊಟ್ಟಂಥ ಅಮೆಝಾನಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ